ಹಲೋ ಹೇಳಿ ಯಾರು ಹೌದು ಹೇಳಿ

ಹೌದು

ಎರಡು ದಿನ ಹಿಂದೆ ಅಂದರೆ ಮೊನ್ನೆ ಬಂದಿದ್ದಿರಾ ಹೌದಾ ಅಂದರೆ ಇವಾಗ ಎಷ್ಟು ಇದೆ ಜ್ವರ ಅಂದರೆ ತುಂಬ ಸುಸ್ತಾಗ್ತಿದೆಯಾ

ಅಂದರೆ ಕೆಮ್ಮು ಶೀತ ಏನಾದರು ಇದೆಯಾ ಹೌದ ಹಾಗಾದ್ರೆ ನೀವು ಇನ್ನು ಎರಡು ದಿನ ಬಿಟ್ಟು ನಾನು ಕ್ಲಿನಿಕ್ಕಲ್ಲಿ ಬರ್ತೀನಿ ಅಂದರೆ ತುಂಬ ಪ್ರಿಸ್ಕ್ರೈಬ್ಡ್ ಮೆಡಿಷನ್ಸ್ ಕೊಡ್ತೀನಿ ಅಂದರೆ ನಿಮಗೆ ಬೇಡವೇನೊ ಕಡಿಮೆ ಆಗುತ್ತೇನೋ ಅಂತ ನಾನು ಆ ಥರ ಮೆಡಿಸನ್ಸ್ ಕೊಟ್ಟೆ ಪ್ರಿಸ್ಕ್ರೈಬ್ಡ್ ಮೆಡಿಸನ್ ಕೊಡ್ತೀನಿ ಮತ್ತು ನೀವು ಜಾಸ್ತಿ ಥಂಡಿ ಮಾಡಬೇಡಿ ಅಂದ್ರೆ ಹೊರಗೆಲ್ಲ ಹೋಗಬೇಕಾದ್ರೆ ಕಾಟನ್ ಎಲ್ಲ ಹಾಕ್ಕೊಂಡು ಹೋಗಬೇಕು ಮತ್ತು ಸ್ವಲ್ಪ ರೆಸ್ಟ್ ತೊಗೊಳಿ ನಾನು ಕೊಟ್ಟಿರೋಂಥ ಮೆಡಿಸನ್ಸ್ನೆ ತಿಂತಾ ಇರಿ ಖಾಲಿ ಆಗಿದೆ ಅಂತೇಳಿದ್ರೆ ಎರಡು ದಿನ ಬಿಟ್ಟು ಬನ್ನಿ ನಾನು ಎರಡು ದಿನ ಇಲ್ಲ ಊರಲ್ಲಿ ಎರಡು ದಿನ ಬಿಟ್ಟು ಬನ್ನಿ ಓಕೆನಾ ಹ್ಞೂ ಸರಿ ಹೆಲೋ ಹೆಲೋ ಹಾಂ ಸರಿ ಮೇಡಮ್